ನೀರೆನ್ನೋದು ಅತ್ಯವಶ್ಯಕ ವಸ್ತು ನಮ್ಮನೆಯಲ್ಲಿ ಟು ಡೇಸ್ಗೆ ಒಂದ್ಸರ್ತಿ ನೀರು ಬರುತ್ತೆ ನೀರು ಟು ಡೇಸಲ್ಲಿ ನಮಗೆ ಆಲ್ಮೋಸ್ಟು ಒಂದು ತ್ರೀ ಅವರ್ಸ್ ನೀರು ಕೊಡ್ತಾರೆ ಕಾವೇರಿ ನೀರೇ ಬರೋದು ಅದರಲ್ಲಿ ನಮಗೆ ನಾವೂ ಆಲ್ಮೋಸ್ಟು ಬಿಸಿ ಮಾಡಿಯೇ ಕುಡಿವಂಥದ್ದು ಮತ್ತೆ ಕಾವೇರಿ ನೀರಾದ್ದರಿಂದ ನಮಗೆ ಪರಿಶುದ್ಧವಾಗಿರುತ್ತೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಯಾವಾಗಲಾದ್ರೂ ಬ್ಲೀಚಿಂಗ್ ಪೌಡ್ರ್ ಹಾಕಿದ್ದಾಗ ಬೋರ್ ನೀರು ಅಂತ ಬರುತ್ತೆ ಬೋರ್ ನೀರು ಬಂದಾಗ ಮಾತ್ರ ಅದು ಸಮಸ್ಯೆ ಆಗುತ್ತೆ ಸಮಸ್ಯೆ ಆಗಿ ಕೆಲವೊಂದ್ಸರ್ತಿ ಹುಷಾರು ತಪ್ಪಿದ್ದು ಉಂಟು ನೀರಿಂದ ನೀರಿಂದಲೇ ನೀರು ಮೇನು ಕಲುಷಿತ ನೀರುಗಳು ಬಂದು ಹುಷಾರು ತಪ್ಪಿದ್ದೀವಿ ಅದಕ್ಕೆ ಈಗ ನನ್ನ ನನಗೂ ಕೂಡ ಈಗ ಪ್ರೆಸೆಂಟ್ ಏನಾಗಿದೆ ಹುಷಾರು ಹುಷಾರಿಲ್ಲ ಅನ್ನೋಂಥದ್ದು ಮತ್ತು ಇನ್ನೇನಪ್ಪಾ ಅಂಥೇಳಿದ್ರೆ ಡೈಲಿ ನೀರು ಬರೋದಿಲ್ಲ ಟು ಡೇಸ್ಗೆ ಒಂದ್ಸರ್ತಿ ನೀರು ಬರುವಂಥದ್ದು ಅದು ಕಲುಷಿತ ಆಗ್ದೆನೆ ಒಳ್ಳೆ ಮಾ ಒಳ್ಳೆ ನೀರನ್ನು ಕೊಡಿ ಕೊಡೆ ಕೊಡಬೇಕು ಅನ್ನುವಂಥದ್ದು ಆಸೆ ಇರುತ್ತೆ ಏನಪ್ಪ ಅಂಥೇಳಿದ್ರೆ ಸುಮಾರು ಹಳ್ಳಿಗಳಲ್ಲಿ ನಮ್ಮ ಮನೆಯಲ್ಲೆ ಟು ಡೇಸ್ಗೆ ಒಂದ್ಸರಿ ಬಂದರೆ ಸುಮಾರು ಹಳ್ಳಿಗಳಲ್ಲಿ ಒಂದ್ವಾರಕ್ಕೆ ಒಂದ್ಸರ್ತಿ ನೀರು ಬಿಡ್ತಾಯಿದ್ದಾರೆ ನೀರಿನ ಸಮಸ್ಯೆ ತುಂಬ ಇರುವಂಥದ್ದು ಕುಡಿಯೋ ನೀರು ಏನು ಕಾವೇರಿ ನೀರು ತುಂಬ ರೇರಾಗಿ ಬರುತ್ತೆ ಹಾಗಾಗಿ ತುಂಬ ಅತ್ಯವಶ್ಯಕ ನೀರು ಅನ್ನುವಂಥದ್ದು ಈಗ ನಮಗೆ ನೀರು ನೀರಿನಿಂದ ಪ್ರಾಬ್ಲಮ್ ಇಲ್ಲ ಬೋರ್ ನೀರು ಏನಾದ್ರೂ ಬಿಟ್ಟಾಗ ಬ್ಲೀಚಿಂಗ್ ಪೌಡ್ರ್ ಹಾಕಿ ಅದು ಬೇರೆ ಕಲುಷಿತ ನೀರು ಏನಾದ್ರೂ ಬಂದಾಗ ಸಮಸ್ಯೆ ಉಂಟಾಗುತ್ತೆ ಅವಾಗ ನಮಗೆ ಗೊತ್ತಾಗುತ್ತೆ ನಾವು ಕುದಿಸಿ ಹಾರಿಸಿ ನೀರನ್ನ ಕುಡಿವಂಥದ್ದು ಮಾಡ್ತೀವಿ ಹೀಗಾಗಿ ನೀರನ್ನು ಶೋಧಿಸಿ ನಾವು ಅದನ್ನು ನಮ್ಮನೆಗಳಲ್ಲಿ ಯೂಸ್ ಮಾಡ್ತೀವಿ